ತೋಟದಲ್ಲಿ ಏನು ಬೆಳೀಬೋದು ಅಂತಂದರೆ ಸುಮಾರಷ್ಟು ತರಕಾರಿಗಳನ್ನ ಬೆಳೀಬೋದು ಹೂವಿನ ಗಿಡಗಳ್ನ ಬೆಳೀಬೋದು ಸಣ್ಣಪುಟ್ಟ ಇವಾಗ ಸೊಪ್ಪುಗಳನ್ನು ಬೆಳೀಬೋದು ಆ ಥರದ್ದು ತೋಟದಲ್ಲಿ ನಾನೂ ಸುಮಾರಷ್ಟು ಬೆಳೆಸಿದೀವಿ ಆಮೇಲೆ ತೆಂಗಿನ ಸಸಿಗಳನ್ನೆಲ್ಲ ನಾವು ಮಾಡಿದ್ದೀವಿ ಇದೆಲ್ಲ ಮಾಡಿದ್ದು ನಮ್ಮ ತಂದೆಯವ್ರ ಸಹಾಯದಿಂದ ನಮ್ಮ ತಂದೆ ಮನೆಯಲ್ಲಿ ತೋಟನೇ ಇದೆ ನಮಗೆ ಅದನ್ನ ತುಂಬ ಚೆನ್ನಾಗಿ ನೆಲನೆಲ್ಲ ಇದು ಮಾಡಿಕೊಂಡು ತೋಟದಲ್ಲಿ ಆ ಸಸಿಗಳನ್ನು ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆಸ್ಕೊಂಡು ಇವಾಗ ಸುಮಾರಷ್ಟು ನಾವು ಸಣ್ಣಪುಟ್ಟ ತರ್ಕಾರಿಗಳನ್ನು ನಾವು ಮನೆಗೆ ಬೇಕನ್ ಗಿರಂಥದ್ದನ್ನು ನಾವು ನಮ್ಮ ತೋಟದಲ್ಲೇ ಹಾಕಿ ಬೆಳೆಸ್ಕೊಂಡು ಉಪಯೋಗ್ಸ್ಕೊಂತಿದೀವಿ ನಾವು ಬೆಳೆದಿದ್ದು ಅನ್ನೋದು ಒಂದು ಖುಷಿ ನಮ್ಮ ಕೈಯಾರೆ ನಾವು ಅಡಿಗೆ ಮಾಡಿಕೊಂಡ್ವಿ ಅನ್ನೋದು ಇನ್ನೊಂದು ಖುಷಿ ತೋಟದಲ್ಲಿ ನಾನು ಸಾಮಾನ್ಯವಾಗಿ ಒಂದು ದಿನದಲ್ಲಿ ಒಂದು ಎರಡು ಮೂರು ತಾಸಂತೂ ನಾನು ಅಲ್ಲೇ ಕಳ್ದಿದ್ದೀನಿ ಯಾಕೆಂದರೆ ನನ್ನ ಎಜುಕೇಷನ್ ಇರೋದರಿಂದ ಅದನ್ನೆಲ್ಲ ಮುಗುಸ್ಕೊಂಡು ಆಮೇಲೆ ಬಂದು ನನ್ನ ಸುಮಾರಷ್ಟು ಟೈಮನ್ನು ನಾನು ಅಲ್ಲೇ ಕಳ್ದಿದ್ದೀನಿ ಹಾಗಾಗಿ ನನಗೆ ತೋಟದಲ್ಲಿ ತುಂಬಾ ಒಂದು ಆಸಕ್ತಿ ಬೆಳೆಸೋದಕ್ಕೇ ಆಯಿತು ಒಂದು ಇದಕ್ಕೇ ಆಯಿತು ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ ತೋಟದಲ್ಲಿ ನಾವು ಅಲ್ಲಿಯದು ಕಳೆ ತೆಗೀತೀವಿ ಕಸ ಎಲ್ಲ ಅದನ್ನೂ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಕೆಲಸಗಾರನ್ನ ಅಷ್ಟೇ ನಮ್ಮ ಮಾಡ್ಸೋದಲ್ದೆ ನಾವೂ ನಮ್ಮ ತೋಟ ನಮ್ಮ ಇದು ಅಂತ ಹೇಳಿ ನಾವೂ ಕೆಲ್ಸಗಾರ್ರೂ ಆಗಿರ್ತೀವಿ ಮನೆಯವ್ರೂ ಇರ್ತೀವಿ ಎಲ್ಲದನ್ನೂ ನೀಟಾಗಿ ಕೆಲಸ ಮಾಡಿಕೊಂಡು ನಮ್ಮ ತಂದೆಯವ್ರ ಜೊತೆ ನಮ್ಮ ಅಣ್ಣನ ಜೊತೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ನಾ ಸುಮಾರಷ್ಟು ತರಕಾರಿಗಳನ್ನ ಹಾಕಿದ್ದಾನೆ ನಮ್ಮ ಅಣ್ಣ ಇದು ಇದಕ್ಕೆ ಈ ಥರದ್ದು ಗೊಬ್ಬರ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದು ಆಮೇಲೆ ಸುಮಾರಷ್ಟು ನಾವು ಬೆಳೆಸಿಕೊಂಡು ಮಾಡಿಕೊಂಡು ಹೋಗ್ತಿದ್ದೀವಿ ಆಮೇಲೆ ಟೊಮೋಟೋ ಆಯಿತು ಆಮೇಲೆ ಹಾಗಲಕಾಯಿ ಹಿರೇಕಾಯಿ ಈ ಥರದ್ದು ಸಣ್ಣಪುಟ್ಟ ತರಕಾರಿಗಳನ್ನ ಸುಮಾರಷ್ಟು ನಾವು ಬೆಳ್ದೀದ್ದೀವಿ ನಮ್ಮಣ್ಣನೂ ಪ್ರೀತಿಯಿಂದ ಹಾಕ್ತಾನೆ ನಮ್ಮದು ವ್ಯವಹಾರ ಏನೇ ಇರ್ಬೋದು ತೋಟದಲ್ಲಿ ಬೆಳೆಸೋದರಿಂದ ಆಗೋದರಿಂದ ತುಂಬಾ ಚೆನ್ನಾಗಿ ಅದು ಮಾಡ್ಕೊಂಡು ಹೋಗೋದರಿಂದ ಎಷ್ಟೊಂದ್ ಅದರಿಂದ ನಮಗೆ ಪ್ರತಿಫಲ ಕೊಟ್ಟಿದೆ ನಮ್ಗೆ ಖುಷಿನೂ ಇದೆ ನಮ್ಮ ತೋಟದಲ್ಲಿ ನಾವು ಬೆಳ್ದೀದ್ದೀವಿ ಅಂತ ಹೇಳಿ ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ನಮಗೆ ಈ ತೋಡದಲ್ಲಿ ಬೆಳೆದಿರೋ ಪ್ರತಿ ಒಂದು ಹಣ್ಣುಗಳನ್ನೇ ಆಯಿತು ಇದನ್ನೇ ಆಯಿತು ನಾವು ತುಂಬಾ ಚೆನ್ನಾಗಿ ಉಪಯೋಗ ತೊಗೊಳ್ತಿದೀವಿ ಇವಾಗ ಮಾವಿನ ಮರಗಳನ್ನು ಹಾಕಿದ್ದೀವಿ ಬಾಳೆಹಣ್ಣಿನ ಮರಗಳನ್ನು ಹಾಕಿದ್ದೀವಿ ಅವೆಲ್ಲ ನಮಗೆ ಒಂದು ವರ್ಷಕ್ಕೆ ಒಂದು ಸರ್ತಿ ನಮಗೆ ಮಾವಿನ ಫಲ ಕೊಡೋದು ನಮಗೆ ತುಂಬಾ ಚೆನ್ನಾಗಿ ಇದು ಆಗಿದೆ ನಾವು ತುಂಬ ಚೆನ್ನಾಗಿ ಬೆಳ್ಸಿದ್ದೀವಿ ನಂಗೆ ಇದ್ರ ಬಗ್ಗೆ ಮಾತಾಡಿದ್ದು ಖುಷಿ ಆಯಿತು ತುಂಬ ಧನ್ಯವಾದಗಳು